ಮೊದಲೆನೆದಾಗಿ ನನ್ನ ನೆಚ್ಚಿನ ಪುಸ್ತಕಗಳು ನನ್ನ ನೆಚ್ಚಿನ ಪುಸ್ತಕಗಳು ಅಂದರೆ ನಾನು ಚಿಕ್ಕಂದ್ರಲ್ಲಿ ನಾನು ಬಹಳಷ್ಟು ಕಡಿಮೆಗೆ ಓದಿದ್ದೆ ಆರೆ ಬರ್ತಾ ಬರ್ತಾ ನನಗೆ ಪಿ ಯು ಸಿಯಿಂದ ನನಗೆ ಎಲ್ಲಾ ಆತರ್ಗಳದ್ದು ನಾನು ಓದಕೆ ಶುರು ಮಾಡಿದೆ ಆದರೆ ನಾನು ಲೈಬ್ರೆರಿಲ್ಲಿ ಹೋದ್ರೆ ಎಸ್ಪೆಷಲು ಉಮೆನ್ಸರ ಫಿಲ್ಮ್ಫೇರ್ ಇಂಥ ಮ್ಯಾಗ್ಝಿನ್ಸ್ಗಳ್ನೆ ನಾನು ಓದ್ತಾ ಇರೋದು ಅದ್ರ ಜೊತೆ ನಾನು ಅರಗಿಣಿ ಆಗಿರ್ಬೋದು ಸುಧಾ ಆಗಿರ್ಬೋದು ತರಂಗ ಹಾಗಿರ್ಬೋದು ಗೃಹ ಶೋಭೆ ಆಗಿರ್ಬೋದು ಹಾಗು ನಮ್ಮ ಕನ್ನಡದ ಲೇಖಕರಾದ ಋಷಿ ರಾಮಾಯಣ ದರ್ಶನಮ್ ಅದೊಂದು ಪುಸ್ತಕ ಇದೆ ನಂತರ ಭಗವದ್ಗೀತೆ ಇದೆ ಈ ಪುಸ್ತಕಗಳಂದರೆ ನಂಗೆ ಭಾರೀ ತುಂಬನೆ ಇಷ್ಟ ನನಗೆ ಅದ್ರಲ್ಲೂ ಪುಸ್ತಕಗಳನ್ನ ನಾನು ಇತ್ತೀಚೆಗೆ ಒಬ್ಬಾ ಇಂಗ್ಲೀಷ್ ಆತರ್ದು ನಾನು ನಾನು ಹೋದಿದೆ ನಾನು ಅದೆಷ್ಟು ಚೆನ್ನಾಗಿದೆ ಅಂದರೆ ಎ ಪವರ್ಫುಲ್ ಆಫ್ ಪಾಸಿಟಿವ್ ತಿಂಕಿಂಗ್ ಅಂತ ಆ ಪುಸ್ತಕದ ಹೆಸರು ಎಷ್ಟು ಚೆನ್ನಾಗಿತ್ತು ಅಂತೇಳಿದರೆ ಅದನ್ನ ಹೋದ್ದವರು ಯಾರೇ ಆತಂಕಕ್ಕೆ ಒಳಗಾಗಿರ್ಬೋದು ಅಥ್ವ ಅವ್ರ್ಗೆ ಯಾವ್ದೇ ಮಾನಸಿಕ ತೊಂದರೆ ಆಗಿರ್ಬೋದು ಆ ಪುಸ್ತಕವನ್ನು ಓದಿದ್ದರೆ ಅವರು ಎಷ್ಟು ಫ್ರಿ ಹಾಕ್ತಿದ್ದರು ಅಂತೇಳಿದರೆ ಅಷ್ಟು ಫ್ರೀ ಹಾಕ್ತಿದ್ದರು ಇನ್ನು ನನಗೆ ಆಗ ಗೃಹ ಶೋಭೆ ನೋಡ್ತಾಯಿದೆ ನಾನು ಆ ಗೃಹ ಶೋಭೆ ಏನಕೆ ಇಷ್ಟ ಅಂತೇಳಿದರೆ ಆ ಗೃಹ ಶೋಭೆಲಿ ಗೃಹಿಣಿಯರ ಮೆಚ್ಚಿನ ಅಚ್ಚುಮೆಚ್ಚಿನಾ ಪ್ರತಿಯೊಂದು ವಿಷಯನೂ ಅದ್ರಲ್ಲಿ ತುಂಬ್ಕೋತಿದ್ದರು ಅವರ ಅಲಂಕಾರ ಆಗಿರ್ಬೋದು ಅವರು ಉಡುಗೆ ತೊಡುಗೆಗಳಾಗಿರ್ಬೋದು ಅವರ ಅಡುಗೆ ತಿನಿಸು ತಿನುಗಳಾಗಿರ್ಬೋದು ಮತ್ತು ಅವರ ಗಂಡನ ವಾತ್ಸಲ್ಯ ಗಂಡನ ಪ್ರೀತಿ ಇನ್ನು ಹೇಗೆ ಪಡ್ಕೊಬೋದು ಅಂತ ಮತ್ತು ಮಕ್ಕಳ ಜೊತೆ ಹೇಗಿರಬೇಕು ಅದರ ಜೊತೆ ಮಹಿಳೆರಿಗಾಗಿ ಅವರ ಜ್ಞಾನಾರ್ಜನೆಗಾಗಿ ಪದ ಬಂಧ ಆಗಿರ್ಬೋದು ಅಂಕಿಗಳ ತುಂಬುವಿಕೆ ಆಗಿರ್ಬೋದು ಹೀಗೆ ಪ್ರತಿಯೊಂದುನು ನಾವೂ ಅದ್ರಲ್ಲೀ ಕಾಣಬೋದಿತ್ತು ಪುಸ್ತಕಗಳಂದರೆ ನನಗೆ ಸುಮಾರು ಕಾದಂಬರಿಗಳನ್ನ ಓದಿದ್ದೇನೆ ಆದರೆ ನನಗೆ ಅಚ್ಚುಮೆಚ್ಚಿನ ಅಂಥದ್ದು ಇಪ್ ಪಾಸಿಟಿವ್ ತಿಂಕಿಂಗ್ ಆಫ್ ಅನ್ನೋ ಪುಸ್ತಕ ಮಾತ್ರ ನನಗೆ ಇಷ್ಟ ಆಗ್ತಿತ್ತು ಇನ್ನು ನಾನು ಸಿನೆಮಾ ಬಗ್ಗೆ ಹೇಳ್ಬೇಕಾದರೆ ಸಿನೆಮಾ ನನ್ನ ಅಚ್ಚುಮೆಚ್ಚು ಅದರಲ್ಲೂ ನನಗೆ ರಾಜ್ಕುಮಾರ್ ವಿಷ್ಣುವರ್ಧನ್ ಶಿವರಾಜ್ಕುಮಾರ್ ಅಂದರೆ ನನ್ನ ಫೇವ್ರೆಟ್ ಆ್ಯಕ್ಟರ್ ಇನ್ನ ಸಿನೆಮಾ ಸಿನೆಮಾದಲ್ಲಿ ನನ್ನ ಅಚ್ಚುಮೆಚ್ಚಿನ ಫೇವ್ರೆಟ್ ಅಂಟೆ ಎರಡು ಕನಸು ಎರಡು ಕನಸಲಿ ಎರಡು ಕನಸು ಏನಕ್ಕೆ ಇಷ್ಟ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತ ನಟನೆ ಅವ್ರ ಅದ್ಭುತ ನಟನೆ ಅವ್ರ ಯೋಚನೆ ಮಾಡೋದು ಅಲ್ಲಿ ಮತ್ತು ಮತ್ತು ನಮ್ಮ ಕಲ್ಪನ ಅವರ ಆ್ಯಕ್ಟಿಂಗ್ ಅದ್ರಲ್ಲಿ ಅವರ ನಟನೆ ಆಗಿರ್ಬೌದು ಅವರು ಗಂಡನ್ಗಾಗಿ ಹಂಬಲ್ಸೋದಾಗಲಿ ಆದರೆ ಅವ್ರ್ ಗಂಡನಿಂದ ಅವಳಿಗೆ ಪ್ರೀತಿ ಸಿಗದೆ ಅವಳು ಒಮ್ಮೊಮ್ಮೆ ಕುಸಿಯೋದಾಗಲಿ ಕುಸಿದು ಬೀಳೋದಾಗಲಿ ನಂಗೆ ತುಂಬ ಎಷ್ಟು ಸಲ ನೋಡ್ಬೇಕಾದ್ರು ನನಗೂ ತುಂಬ ಸಲ ತುಂಬ ಸಲ ನೋಡ್ಬಿಟ್ಟಿದ್ದೀನಿ ನಾನು ಎರಡು ಕನಸು ಅದರಲ್ಲೂ ರಾಜ್ಕುಮಾರ್ ಅವರು ಮೊದಲ ರಾತ್ರಿಯಲ್ಲಿ ಕಲ್ಪನಾ ಹಾಲು ಇಟ್ಕೊಂಡು ಬಂದಾಗ ರಾಜ್ಕುಮಾರು ಅಲ್ಲಿ ನೋಡ್ತಾ ಇರ್ತಾರೆ ಮೇಲೆ ಹತ್ಕೊಂಡು ಬರ್ತಿರ್ತಾರೆ ಅಲ್ಲಿ ನೋಡಿರೊ ಅಲ್ಲಿ ರೂಮ್ನಾ ಮಾಡ್ಕೊಂಡಿರಾ ಹೂವಿನ ಹಾರ ಹೂವೆಲ್ಲ ಹಾಕಿರೋ ರೂಮ್ ನೋಡಿ ಅವರು ಇವತ್ತು ನನ್ನ ಫಸ್ಟ್ ನೈಟ್ ಅಂತ ಕೆಳ್ಗೊಂಡು ಮೆಟ್ಲ ಇಟ್ಕೊಂಡು ಬರ್ತಾ ಇರ್ತಾರೆ ಆಗ ಕಲ್ಪನವರು ಹಾಲು ಇಟ್ಕೊಂಡು ಬರ್ತಾರೆ ಆಗ ರಾಜ್ಕುಮಾರ್ ಆವ ಭಾವ ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಕಲ್ಪನವರು ಆ್ಯಕ್ಟಿಂಗ್ ಅಂತು ಸೂಪರ್ ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ರಾಜ್ಕುಮಾರ್ ಆ್ಯಕ್ಟಿಂಗ್ ಅವರು ತುಂಬ ಚೆನ್ನಾಗಿದೆ ಮತ್ತು ಅವರ ಕೇಶರಾಶಿ ತುಂಬ ಚೆನ್ನಾಗಿದೆ ಮತ್ತು ಇನ್ನು ಚೆನ್ನಾಗಿರೋದು ಅಂತೇಳಿರೇ ಹಾಡುಗಳು ಎಂದೆಂದು ನಿನ್ನನ್ನು ಮರೆತು ತಮ್ ನಮ್ ತಮ್ ನಮ್ ಎಂದಿದೆ ಹೀಗೆ ಪ್ರತಿಯೊಂದು ಹಾಡು ಕೂಡ ತುಂಬಾನೆ ಚೆನ್ನಾಗಿದೆ ಕೊನೆಯದಾಗಿ ಅಂತು ಇಂತು ಕಲ್ಪನ ಅವ್ರ್ಗೆ ರಾಜ್ಕುಮಾರ್ ಸಿಕ್ಕೇ ಸಿಕ್ತಾರೆ ನೆಕ್ಷ್ಟು ನಮ್ಮ ಇನ್ನೊಬ್ಬರ ನಟರಾದ ವಿಷ್ಣುವರ್ಧನ್ ಬಗ್ಗೆ ಹೇಳೋದು ವಿಷ್ಣುವರ್ಧನ್ ತುಂಬಾನೆ ಒಳ್ಳೆಯ ಒಳ್ಳೆಯ ಆ್ಯಕ್ಟರ್ ಅಂತೇಳ್ಬೋದು ಒಳ್ಳೆಯ ನಾಯಕ ನಟ ಅಂತ ಹೇಳ್ಬೋದು ನನ್ನ ಅಚ್ಚುಮೆಚ್ಚಿನ ಸಿನೆಮಾ ಅವ್ರ್ದು ಅಂದರೆ ಇದು ಯಾವುದು ಇಲ್ಲ ನಾಗರ ಹಾವು ನಾಗರ ಹಾವಿನಲಿ ಅವ್ರ ಎಷ್ಟು ಚಿಕ್ಕದಾಗಿ ಚಿಕ್ಕ ಎಷ್ಟು ಚೆನ್ನಾಗಿದಾರೆ ಅಂತೇಳಿದರೆ ಅದ್ರಲ್ಲಿ ಪ್ರತಿಯೊಬ್ಬ ಕಲಾವಿದರ ಕಲ್ ಅವ್ರ್ ಕಲಾವಿದರ ಕಲೆಗೆ ನಾವೊಂದು ಬೆಲೆ ಕೊಡಲೇ ಬೇಕಾಗುತ್ತೆ ವಿಷ್ಣುವರ್ಧನ್ ಆಗಿರ್ಬೌದು ಆರತಿ ಆಗಿರ್ಬೌದು ಮತ್ತು ಇವರು ಮಾರ್ಗ್ರೆಟ್ ಆಗಿರ್ಬೌದು ನಮ್ಮ ಅಶ್ವಥ್ ಅಣ್ಣ ಆಗಿರ್ಬೌದು ಅಥವಾ ಲೀಲಾವತಿ ಆಗಿರ್ಬೌದು ಹೀಗೆ ಪ್ರತಿಯೊಬ್ಬರೂನು ತುಂಬಾನೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಅದ್ರಲ್ಲು ಅಷ್ಟೆ ತುಂಬ ಅಚ್ಚುಮೆಚ್ಚು ಅಂತೇಳಿರೇ ಅದ್ರನಾ ಹಾಡುಗಳು ಎಲ್ಲಾ ಹಾಡುಗಳು ತುಂಬಾನೆ ಚೆನ್ನಾಗಿದೆ ಅದ್ರಲ್ಲು ಅವರು ನೆಡೆಸಿರುವಂಥ ಚಿತ್ರದ ಚಿತ್ರೀಕರಣ ಚಿತ್ರದುರ್ಗ ಆ ಚಿತ್ರದುರ್ಗದಲ್ಲಿ ಆ ಸಾಂಗ್ ಬರತ್ತಲ್ಲಾ ವೀರ ವನಿತೆ ಓಬವ್ವ ನನ್ನ ಮೆಚ್ಚಿನ ಸಾಂಗ್ ಅದು ಅದೊಂದೆ ಸಾಂಗ್ ಆ ಅದೊಂದೇ ಹಾಡಿನಲ್ಲಿ ಪ್ರತಿ ಚಿತ್ರದುರ್ಗನ ಅವರು ತೊರ್ಸ್ಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಇದೆ ಮತ್ತು ನನ್ನ ನೆಚ್ಚಿನ ಮುಂದಿನ ನಟ ಅಂತೇಳಿರೇ ಶಿವರಾಜಕುಮಾರ್ ಶಿವರಾಜಕುಮಾರ್ ಅಂದರೆ ನನಗೆ ತುಂಬಾನೆ ಇಷ್ಟ ಶಿವರಾಜಕುಮಾರ್ ಏನಕ್ ಇಷ್ಟ ಅಂತೇಳಿದರೆ ಅವರ ಡ್ಯಾನ್ಸ್ ನಾನು ಅವ್ರ ಡ್ಯಾನ್ಸಿನ ಅಭಿಮಾನಿ ಅವರು ಅವ್ರ ಇಷ್ಟು ವರ್ಷ ಆಗಿದ್ರುನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂಡೆ ಹೇಳಲು ಅಸಾಧ್ಯವಾದಾಗ ಡ್ಯಾನ್ಸರು ಮತ್ತೆ ಇನ್ನೊಂದು ಏನಪ್ಪ ಅಂತೇಳಿರೆ ಅವ್ರ ಸ್ಟೆಪು ಸ್ಟೆಪ್ ಅಂತು ತುಂಬಾನೆ ಚೆನ್ನಾಗಿದೆ ಅವ್ರ ಫಿಲ್ಮ್ಗಳು ಅವರು ನಮ್ಮ ಕನ್ನಡದಲ್ಲಿ ಹೆಚ್ಚು ನಾಯಕಿಯರ ನಾಯಕಿರೊಂದಿಗೆ ಮಾ ನಟಿಸಿದ ಹೀ ನಾಯಕ ಅಂತ ಹೇಳ್ಬೋದು ಇನ್ನು ಶಿವರಾಜಕುಮಾರ್ ಸರ್ ಬಗ್ಗೆ ಇನ್ನು ಹೇಳ್ಬೋದ್ ಅಂದರೆ ಅವ್ರ್ಗೆ ಡಾಕ್ಟ್ರೇಟ್ ಪದವಿ ಸಿಕ್ಕಿದೆ ಅವರ ನಾನು ಮೊದಲನೆ ಚಿತ್ರ ಆಗಿರ್ಬೊದು ಆನಂದ್ ಆಗಿರ್ಬೊದು ರಥಸಪ್ತಮಿ ಆಗಿರ್ಬೊದು ಮನ ಮೆಚ್ಚಿದ ಹುಡುಗಿ ಆಗಿರ್ಬೊದು ಹೀಗೆ ಪ್ರತ್ಯೊಂದು ಸಿನ್ಮನು ನಾನು ನೋಡಿದ್ದೀನಿ ಎಲ್ಲಾ ಥರದ ಸಿನ್ಮನು ನನಗೆ ಇಷ್ಟ ಆಗಿದೆ ಮತ್ತು ಜನುಮದ ಜೋಡಿ ಅದೊಂದು ಸೂಪರ್ ಹಿಟ್ ಮೂವಿ ಅಂತಾನೆ ಹೇಳ್ಬೋದು ಜನುಮ ಜನುಮದ ಜೋಡಿ ನಮ್ಮ ಅವರ ತಂದೆ ಅವರ ಬಂಗಾರದ ಮನುಷ್ಯ ಚಿತ್ರದ ರೆಕಾರ್ಡನ್ನು ಮುರ್ದಾಕಿ ಮುಂದೆ ನುಗ್ಗಿತ್ತು ಅಷ್ಟು ತುಂಬ ಚೆನ್ನಾಗಿರ ಇದು ಮತ್ತೆ ಇನ್ನೊಂದು ನನ್ನ ಫೇವ್ರೆಟ್ ಮೂವಿ ಶಿವಣ್ಣಂದು ಅಂತೇಳಿದರೆ ಓಂ ಚಿತ್ರ ಆ ಓಂ ಚಿತ್ರದಲ್ಲಿ ಒಬ್ಬ ಹೆಣ್ಣು ಮಗುವಿನಿಂದ ಒಬ್ಬ ಹೆಣ್ಣು ಹುಡುಗಿಯಿಂದ ಏನು ಮಾಡಕ್ಕಾದ್ದರೂನು ಸಾಧ್ಯವಾಗುತ್ತೆ ಅನ್ನೊದನ್ನ ತೊರ್ಸ್ಕೊಟ್ಟಿದ್ದಾರೆ ಒಬ್ಬ ಒಳ್ಳೆಯ ವ್ಯಕ್ತಿನ ಅಪ್ಪಟ ಸಂಪ್ರದಾಯಸ್ಥರ ಹುಡುಗನ್ನ ಅವಳು ಮೋಸದಿಂದ ಪ್ರೀತಿ ಮಾಡಿ ಅವನನ್ನ ಕೊಲೆಗಾರನನ್ನಾಗಿ ಮಾಡಿ ಕೆಟ್ಟ ಚಟಗಳಿಗೆ ಬೀಳುವಂತೆ ಮಾಡಿ ನಂತರ ಅವಳಿಗೆ ಅದರ ತಪ್ಪಿನ ಅರಿವಾಗಿ ಮತ್ತು ಆ ತಪ್ಪನ್ನ ಸರಿಪಡಿಸ್ಕೊಂಡು ಅವನ ಒಳ್ಳೆಯ ವ್ಯಕ್ತಿ ಅಥ್ವ ಮನುಷ್ಯನನ್ನಾಗಿ ಮಾಡ್ತಾಳೆ ಹಾಗಾಗಿ ಹಾನ್ ಅದು ಒಂದು ನನ್ನ ಫೇವ್ರೆಟ್ ಮೂವಿ ಮತ್ತು ನಮ್ಮ ವಿಷ್ಣುವರ್ಧನ್ ಅವ್ರ್ದು ಹೀಗೆ ತುಂಬಾ ಮೂವೀಸ್ ನನಗೆ ಇಷ್ಟ ಅದರಲ್ಲೂ ಅವ್ರ್ ಫೈಟು ಸಾಹಸ ಸಿಂಹ ಜನನಾಯಕ ಮತ್ತು ಅವ್ರ್ದೂ ಹಳೆ ಮೂವಿಸೆಲ್ಲ ನನಗೆ ತುಂಬನೆ ಇಷ್ಟ ಆಗಿದೆ ಅದ್ರಲ್ಲಿ ನಮ್ಗ ಯಾವ್ದು ಅಂದರೆ ಕಿಟ್ಟು ಪುಟ್ಟು ಆಗಿರ್ಬೊದು ಸಿಂಗಪೂರಿನಲ್ಲಿ ರಾಜ ಕುಳ್ಳ ಆಗಿರ್ಬೌದು ಹೀಗೆ ಹಳೆದೆಲ್ಲ ತುಂಬಾನೆ ಚೆನ್ನಾಗಿರುವಂಥ ಮೂವಿ ವಿಷ್ಣುವರ್ಧನ್ ಏನಕ್ಕೆ ಅಂದೆ ನನ್ಗ ಇಷ್ಟ ಅಂದರೆ ಅವ್ರ ತುಂಬ ಸ್ಮಾರ್ಟಾಗಿದ್ದಾರೆ ಆಗ ಅವರು ತುಂಬನೆ ಚೆನ್ನಾಗಿದ್ದಾರೆ ಅವ್ರ ಸ್ಮೈಲ್ ಚೆನ್ನಾಗಿದೆ ಅವ್ರ ಸಾಂಗ್ಸ್ ಅಂದರೆ ನನಗೆ ತುಂಬನೆ ಇಷ್ಟ ಆಗಿದೆ ಮತ್ತು ವಿಷ್ಣುವರ್ಧನ್ ಅವ್ರ್ದೂಇನ್ನು ಯಾವ ಮೂವಿ ನನ್ಗ ಇಷ್ಟ ಅಂತೇಳಿದರೆ ಜನನಾಯಕ ಆಗಿರ್ಬೋದು ಜನನಾಯಕ ಜನನಾಯಕ ಅಂದರೆ ಜನರ ಸೇವೆಯೇ ಎಷ್ಟು ಹಿಂಪಾರ್ಟೆಂಟ್ ಅನ್ನದು ಈ ಚಿತ್ರದಲ್ಲಿ ನಮಗೆ ಗೊತ್ತಾಗತ್ತೆ ಜನನಾಯಕ ಅದರ ಆ ಚಿತ್ರದ ನಾಯಕಿ ಭವ್ಯ ಅವರು ಭವ್ಯ ಮತ್ತು ಇನ್ನೊಂದು ಮೂವಿ ವಿಷ್ಣುವರ್ಧನ್ ಸರ್ದ ಯಾವುದು ಅಪ್ಪ ಅಂತೇಳಿದರೆ ಬಂಧನ ಬಂಧನ ಚಿತ್ರವು ಕೂಡ ಒಳ್ಳೆಯ ಅದ್ಭುತವಾದಂಥ ಸಿನೆಮಾ ಈ ಚಿತ್ರದ ನಾಯಕಿ ಸುಹಾಸಿನಿ ಆಗಿರ್ತಾರೆ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ತನ್ನ ಪ್ರೀತಿನ ಬಚ್ಚಿಟ್ಕೊಂಡು ಯಾರಿಗೂ ಹೇಳದೇ ಅವನು ಕೊನೆಗೆ ಅವನು ತನ್ನ ತಾನು ಪ್ರೀತಿಸಿದ ಹುಡುಗಿಯ ಹೆಣ್ಣು ತಾನು ಪ್ರೀತಿಸಿದ ಹುಡುಗಿಯ ಮಗುವಿಗೆ ಜೀವದಾನ ಮಾಡಿ ಅವನು ಸತ್ತೋಗ್ತಾನೆ ಹೀಗೆ ಹೀಗೆ ತುಂಬನೇ ಸಿನಿಮಾಗಳು ನನಗೆ ಇಷ್ಟ ಆಗುತ್ತೆ ನೆಕ್ಷ್ಟ್ ನಾವು ಟಿವಿ ಶೋಗೇ ಬರೋದಾದರೆ ನನಗೆ ನಮ್ಮ ಕನ್ನಡದಲ್ಲಿ ಸೃಜನ್ ಲೋಕೇಶ್ ಅವ್ರ ಮಾಡೊಂಥ ನನಗೆ ಗಿಚ್ಚಿ ಗಿಲಿ ತುಂಬಾ ಇಷ್ಟ ಮತ್ತು ಬಿಗ್ ಬಾಸ್ ತುಂಬಾನೆ ಇಷ್ಟ ಆಗುತ್ತೆ ಈಗ ನಾವು ಅಲ್ರೆಡಿ ಬಿಗ್ ಬಾಸ್ ನೋಡ್ತಯಿದ್ದೀವಿ ಇದು ಹತ್ತನೇ ಸೀಝನ್ ಇದೆ ನಾವು ಪ್ರ ಮೊದಲನೇ ಇಂದನು ಅಷ್ಟೇನೆ ಪ್ರತಿಯೊಂದು ಸೀಝನ್ಗಳು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನ್ನದಕೆ ನೋಡೋಕೆ ನಮ್ಗ ಒಂಥರ ನನ್ಗ ಒಂಥರ ಖುಷಿ ಆಗುತ್ತೆ ಯಾಕೆ ಅಂದರೆ ನಾವು ಎಷ್ಟೊ ಹೊರ್ಗಿನ ಪ್ರಪಂಚ ನೋಡಿ ಹೊರಗಡೆ ಎಲ್ಲ ಇದ್ದು ನಮಗೆ ಒಂದಿನ ಮನೆಲಿ ಇರಕ್ಕೆ ಆಗಲ್ಲ ಅಯೋ ಹೆಂಗಪ್ಪ ಇರೋದು ಅಂತೀವಿ ಅದೇ ಬಿಗ್ ಬಾಸಲ್ಲಿ ಹಾಗಲ್ಲ ಪ್ರತಿ ಒಬ್ಬರೂನು ಮನೆಯೊಳಗೆ ಇರಬೇಕು ಅಲ್ಲೆ ಇದ್ದು ಇದು ಮಾಡ್ಬೋದು ನನಗೆ ಈ ಬಿಗ್ ಬಾಸ್ ಹತ್ತರಲ್ಲಿ ತುಂಬ ಯಾರು ಇಷ್ಟ ಆಗ್ತಾರೆ ಅಂತೇಳಿದರೆ ಡ್ರೋನ್ ಪ್ರತಾಪ್ ಅವ್ರ ಬಿಟ್ಟರೆ ನಮಗೆ ತನಿಷ ಇಷ್ಟ ಆಗ್ತಾರೆ ಏಕೆಂದರೆ ಅವ್ರ ಇಬ್ಬರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾಯಿದ್ದಾರೆ ಈ ಡೋನ್ ಡ್ರೋನ್ ಪ್ರತಾಪ್ ಏನಂತೇಳಿರೆ ಪಾಪ ಮುಗ್ಧತೆಯಿಂದ ಇದ್ದಾರೆ ನೋಡಬೇಕು ಆದರೆ ಅವ್ರ ಗೆಲ್ತರೋ ಅಥ್ವ ಸೋಲ್ತರೋ ಅಥ್ವ ಅವ್ರ ಫಿನಾಲೆಗೆ ಹೋಗ್ತರಾ ಅಂತ ನಾವು ನೋಡಬೇಕು ಇನ್ನು ನಮ್ಮ ಈ ಬಿಗ್ ಬಾಸಲ್ಲೀ ಇನ್ನೊಂದು ಹೇಳಬೇಕು ಅಂತೇಳಿದರೆ ನಮ್ಮ ಕಿಚ್ಚ ಸುದೀಪ್ ಅವರು ಅವರ ನಿರೂಪಣೆ ಎಷ್ಟು ಚೆನ್ನಾಗಿದೆ ಅಂತೇಳಿರೇ ತುಂಬನೆ ಚೆನ್ನಾಗಿದೆ ನಾನು ಒಂದು ದಿನನು ಮಿಸ್ ಮಾಡದೆ ನೋಡ್ತಾ ಇರ್ತೀನಿ ಬಿಗ್ ಬಾಸ್ನ ಮತ್ತು ಬಿಗ್ ಬಾಸಲ್ಲಿ ಇನ್ನೊಂದು ಏನಂತೇಳಿದರೆ ಈ ಬಿಗ್ ಬಾಸ್ ಒಳ್ಗೋದರೆ ನಮಗೆ ಜೀವನ ಹೇಗಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ ಏಕೆಂದ್ರ ಇಲ್ಲಿ ಒನ್ನೊಂದು ನಾವು ಊಟ ಪಡೆಯಬೇಕು ಅಂತೇಳಿದರೆ ಒನ್ನೊಂದು ಆಟಗಳನ್ನ ಆಡ್ಬೇಕು ಆಟಗಳನ್ನ ನಾವು ಸುಮ್ಮನೆ ಇಲ್ಲಿ ಹೊರಗಡೆ ಆಡ್ತಿವಲ್ಲ ಆ ಥರ ಅಲ್ಲ ತುಂಬ ಕಷ್ಟಕರವಾದಂಥ ಆಟಗಳನ್ನ ಅಲ್ಲಿ ನಾವು ಆಡ್ಬೇಕು ಇನ್ನು ನಮಗೆ ಡ್ರೋನ್ ಪ್ರತಾಪ್ ಆಗಲಿ ಅಥ್ವ ತನಿಷ ಆಗಲಿ ಅಥ್ವ ಸಂಗೀತ ಆಗಲಿ ಕಾರ್ತಿಕ್ ಆಗಲಿ ಎಲ್ಲರು ಅಷ್ಟೆ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾಯಿದ್ದಾರೆ ಇನ್ನು ಮತ್ತು ಟಿವಿ ಶೋ ಇನ್ನು ಯಾವುದು ಇಷ್ಟ ಅಂತೇಳಿದರೆ ನಮಗೆ ಗಿಚ್ಚಿ ಗಿಲಿ ಗಿಲಿ ತುಂಬಾ ಇಷ್ಟ ಇತ್ತು ಮತ್ತು ಇನ್ನೊಂದು ಏನಂದರೆ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ಇನ್ನೊಂದು ನಮ್ಮ ಕಲರ್ಸ್ ಕನಡ್ದಲ್ಲಿ ಬರ್ತಿತ್ತು ತುಂಬಾನೆ ತುಂಬಾನೆ ಚೆನ್ನಾಗಿದ ಶೋ ಆಗಿತ್ತು ಅದು ಟಿವಿ ಶೋ ಆಗಿತ್ತು ಏಕೆ ಅಂತೇಳಿದರೆ ಅದರಲ್ಲಿ ಅಮ್ಮಂದಿರು ಮತ್ತು ಮಕ್ಕಳ ಬಾಂಧವ್ಯನ ತುಂಬ ಚೆನ್ನಾಗಿ ತೋರಸ್ತಿದ್ದರು ಏಕೆಂದರೆ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತೇಳಿದರೆ ಅವರಮ್ಮ ಎಷ್ಟು ಅವ್ರ್ಗೆ ಇಷ್ಟ ಅಂತ ಅದ್ರಲ್ಲಿ ಗೊತಾಗ್ತಿತ್ತು ಅಲ್ಲಿ ಅಮ್ಮ ಮಗಳಿಗೂ ಕಾಂಪಿಟೇಷನ್ ಆಗಲಿ ಅಮ್ಮ ಮಗಳ ಮಗಳನ್ನ ಹೆಂಗೆ ಮನೆಲಿ ನೋಡ್ಕೊಳ್ತಾರೆ ಅಥ್ವಾ ಸ್ಟೇಜ್ ಮೇಲೆ ಹೆಂಗಿರ್ತಾರೆ ಅಲ್ಲು ಅಷ್ಟೇನೆ ಅವರು ಮಕ್ಕಳೊಂದಿಗೆ ಹೇಗೆ ಬೆರಿತಾರೆ ಹೇಗಿರ್ತಾರೆ ಅನ್ನೋದು ನನ್ನ ಅದು ಅದು ಒಂದು ನನ್ನ ಫೇವ್ರೆಟ್ ಶೋ ಆಗಿತ್ತು ನಮ್ಮಮ್ಮ ಸೂಪರ್ ಸ್ಟಾರ್ ಆದರೆ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಇವರೇ ಗೆದ್ದಿದು ವಂಶಿಕಾ ಮತ್ತು ಆನಂದ್ ಮಗಳು ವಂಶಿಕಾ ಗೆದ್ದಿದ್ದು ಮತ್ತು ಇನ್ಯಾವ ಟಿವಿ ಶೋ ನನ್ಗ ಇಷ್ಟ ಅಂತೇಳಿದರೆ ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿ ಗಿಲಿ ಗಿಲಿ ಗಿಚ್ಚಿ ಗಿಲಿ ಗಿಲಿ ನಾನು ಅದಕ್ಕಿಂತ ಮುಂಚಕ್ ಮಜಾ ಮಜಾ ಟಾಕೀಸ್ ಅದು ಸೃಜನ್ ಲೋಕೇಶ್ ಅವ್ರು ನನ್ನ ಅವ್ರ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾಯಿತ್ತು ಅಂದರೆ ಫಸ್ಟು ಟಿವಿ ಶೋ ಅಂತ ಶುರು ಆಗಿದ್ದು ಅದನ್ನೆ ಅಂತೇಳ್ಬೋದು ಅಂದರೆ ಟಿವಿ ಶೋಸ್ ಪ್ಯಾಟೆ ಹುಡ್ಗೀರು ಹಳ್ಳಿಗೆ ಬಂದರು ಮತ್ತು ಬಿಗ್ ಬಾಸು ಅದೆಲ್ಲ ಆದ್ಮೇಲೆ ನಮಗೆ ಈ ಸೃಜನ್ ಲೋಕೇಶ್ ಅವರು ತಮಾಷೆಗಾಗಿ ತಂದ ಇದೆನೆ ಮಜಾ ಟಾಕೀಸ್ ಮಜಾ ಟಾಕೀಸ್ ಎಷ್ಟು ಚೆನ್ನಾಗಿತಂದರೆ ಸೃಜನ್ ಎಲ್ಲಾರನ್ನು ಕಾಲು ಎಳ್ದು ಎಳ್ದು ಚೆನ್ನಾಗೆ ಇದು ಮಾಡ್ತಾಯಿದ್ದರು ಚೆನ್ನಾಗಿ ಕಾಲು ಎಳಿತಿದ್ದರು ಚೆನ್ನಾಗಿ ತಮಾಷೆ ಮಾಡ್ತಿದ್ದರು ಅವ್ರ ಆ ತಮಾಷೆ ಮಾಡೊದ್ರ ಜೊತೆ ಪ್ರತಿಯೊಬ್ಬ ವ್ಯಕ್ತಿ ಅಂದರೆ ಪ್ರತಿಯೊಬ್ಬರು ಒಬ್ರ ಸೆಲೆಬ್ರಿಟೀಸ್ ಆಗಿರ್ಬೌದು ಅಥ್ವ ಒಂದು ಹೊಸ ಸಿನಿಮಾದ ಬಿಡುಗಡೆ ಆಗಿರ್ಬೌದು ಅಥ್ವ ಯಾವ್ದಾದರು ನಮ್ಮ ಉದಾಹರ್ಣೆಗೆ ಆ ಸಿನಿಮಾದ ಅಥ್ವಾ ಆ ಟಿವಿ ಶೋನ ಫೇವ್ರೆಟ್ ವ್ಯಕ್ತಿಗಳು ಆಗಿರ್ಬೋದು ಇಲ್ಲಿಯವರೆ ಆಗಿರ್ಬೋದು ಅಥ್ವ ಹೊರದೇಶಿನವ್ರ ಆಗಿರ್ಬೋದು ಅವರೆಲ್ಲ ಬಂದು ಅಲ್ಲಿ ಅದನ್ನ ನೋಡಿ ಇಷ್ಟಪಟ್ಟು ಎಷ್ಟೊಂದು ಜನ ಅಮೇರಿಕದಿಂದ ಮತ್ತು ಆಸ್ಟ್ರೇಲಿಯದಿಂದ ಇಷ್ಟಪಟ್ಟು ಕೇಳಿರೊವರು ಇದ್ದಾರೆ ಟಿವಿ ಶೋಸು ಮತ್ತು ಇನ್ನ ಯಾವುದಪ್ಪ ಅಂತೇಳಿದರೆ ನಾನೂ ಇನ್ನು ನನಗೆ ಇನ್ನು ಜಾಸ್ತಿ ನಾನು ಸಿನ್ಮಾಗಳನ್ನೇ ನಾನು ಜಾಸ್ತಿ ನೋಡೋದು ಸಿನ್ಮಾಗಳನ್ನ ಹಳೇ ಫಿಲಮ್ಸ್ನೆಲ್ಲ ಆಲ್ ಎಲ್ಲ ನೋಡ್ತೀನಿ ನಾನು ವಿಷ್ಣುವರ್ಧನ್ ಆಗಿರ್ಬೋದು ರಾಜಕುಮಾರ್ ಆಗಿರ್ಬೋದು ಅಂಬ್ರೀಷ್ ಆಗಿರ್ಬೋದು ಅಂಬ್ರೀಷ್ ಅಂತೇಳ್ದಾಗ ನನಗೆ ನೆನ್ಪಾಗದು ಅಂತ ಅಂಥ ಮೂವಿಯಲ್ಲಿ ಅವ್ರ ಆ್ಯಕ್ಟಿಂಗು ತುಂಬಾನೆ ಚೆನ್ನಾಗಿದೆ ಅಂತ ಮೂವಿ ಆಗಿರ್ಬೋದು ಅಥ್ವ ಒಲವಿನ ಉಡುಗೊರೆ ಆಗಿರ್ಬೋದು ಒಲವಿನ ಉಡುಗೊರೆ ನನಗೆ ಟೈಟಲ್ ಸಾಂಗ್ ತುಂಬನೆ ಇಷ್ಟ ಅದು ಬಿಟ್ಟರೆ ಅಂಬ್ರೀಷು ಹೀಗೆ ಇನ್ನು ಹಲವಾರು ನಾಯಕ್ರ ನನ್ಗಿಷ್ಟ ನಮ್ಮ ದರ್ಶನ್ ಅವ್ರ ನಂಗೆ ತುಂಬಾ ಇಷ್ಟ ಅದು ಬಿಟ್ಟರೆ ನಮ್ಮ ಪುನೀತ್ ರಾಜ್ಕುಮಾರು ಪುನೀತ್ ರಾಜ್ಕುಮಾರ್ ಅವ್ರ ಅಪ್ಪು ಅಭಿ ನಂಗೆ ತುಂಬಾ ಇಷ್ಟ ಮಿಲನ ತುಂಬ ತುಂಬ ತುಂಬಾನೆ ಇಷ್ಟ ಮಿಲನ ಅದು ಬಿಟ್ಟರೆ ಇತ್ತೀಚಿನ ರಾಜಕುಮಾರ ಮೂವಿ ತುಂಬಾ ಇಷ್ಟ ನನ್ಗೆ ಏನಕೆ ಇಷ್ಟ ಅಂತೇಳಿದರೆ ನನಗೆ ರಾಜಕುಮಾರದಲ್ಲಿ ಒಬ್ಬ ಹನ ಅದರಲ್ಲಿ ಎರಡು ರೀತಿಯಾ ಫಿಲ ಏನು ಚಿತ್ರಗಳನ್ನ ತೋರ್ಸಿದ್ದಾರೆ ಒಂದು ಮೊದಲನೇಯ ತೆರೆಯ ಮೇಲೆ ಒಬ್ಬ ಅನಾಥ ಮಗುವಿನ ರೂಪ ತೋರ್ಸುದ್ದರೆ ಇನ್ನೊಂದು ತೆರೆ ಇನ್ನೊಂದು ವಿರಾಮದ ನಂತರ ವಯಸ್ಕ ಇದು ವೃದ್ಧಾಶ್ರಮಕ್ಕೆ ಸೇರುವಂಥ ಇವ್ರ್ನ ತೊರ್ಸಿದ್ದಾರೆ ಈಗ ಎಷ್ಟು ಚೆನ್ನಾಗಿದೆ ಅಂತೇಳಿದರೆ ಅವ್ನೊಬ್ಬ ಅನಾಥ ಅನಾಥಯಿಂದ ಬಂದು ಅದೊಂಥರ ಅನಾಥ ಅಲ್ಲಿಗೆ ಅನಾಥ ಆಗಿರ್ಬೇಕಾರೆ ಅಪ್ಪ ಅಮ್ಮನ ಪ್ರೀತಿ ಬೇಕು ಅಂತ ಗೊತ್ತಾಗತ್ತೆ ಅಲ್ಲಿ ಇನ್ನು ಇಲಿ ವೃದ್ಧಾಶ್ರಮ ಹೋದರೆ ಅಲ್ಲಿ ಮಕ್ಕಳ ಪ್ರೀತಿ ಬೇಕು ಅಂತ ತೋರ್ಸಿದ್ದಾರೆ ಹಾಗಾಗಿ ನನಗೆ ರಾಜ್ಕುಮಾರ ಮೂವಿನು ತುಂಬಾನೆ ಇಷ್ಟ ಆಗಿದೆ ಇನ್ನು ಹೀರೋಯಿನ್ಸಲ್ಲಿ ಅಂತ ಹೇಳಬೇಕು ಅಂದರೆ ನನಗೆ ಹೀರೋಯಿನ್ಸಲ್ಲಿ ನನಗೆ ಇಂಥವ್ರೆ ಅಂತ ಇಷ್ಟ ಇಲ್ಲ ನನ್ನ ಅಚ್ಚುಮೆಚ್ಚಿನ ಈರೋಯಿನ್ ಐಶ್ವರ್ಯ ರೈ ಐಶ್ವರ್ಯ ರೈರಲೀ ಹಮ್ ದಿಲ್ ದೇ ಚುಕೆ ಮೂವೀಸ್ ಅಂತು ನನ್ಗ ತುಂಬ ಇಷ್ಟ ಈವನ್ ಹಿಂದಿ ಆ್ಯಕ್ಟ್ರಸಲ್ಲಿ ನನಗೆ ಶಾರುಖ್ ಖಾನ್ ಆಗಿರ್ಬೊದು ಸಲ್ಮಾನ್ ಖಾನ್ ಆಗಿರ್ಬೊದು ಅಕ್ಷಯ್ ಕುಮಾರ್ ಆಗಿರ್ಬೋದು ಎಲ್ಲರು ನಂಗೆ ಇಷ್ಟ ಈ ಹೀರೊಗಳ್ಸ್ನ ನಾನು ಆಲ್ಮೋಶ್ಟು ಹಳೆಯ ಮೂವಿಸೇ ನಾನು ನೋಡೊದು ನನ್ಗ ಹಳೆಯ ಮೂವಿಸಲ್ಲಿ ಇಷ್ಟ ಅದ್ರಲ್ಲಿ ನನಗೆ ದಿಲ್ ವಾಲೆ ದುಲ್ಹನಿಯ ಲೇ ಜಾಯೆಂಗೆ ಆಮ್ ಆ ಚಿತ್ರನು ನನಗೆ ತುಂಬಾ ಇಷ್ಟ ಎಷ್ಟು ಸಲ ನೊಡಿದೆನೊ ನನಗೆ ನೆನಪಿಲ್ಲ ಆ ಸಾಂಗ್ನ ಈಗಲು ಅಷ್ಟೆನೆ ಕೇಳ್ತಾನೇ ಇರ್ತೀನಿ ಕೇಳ್ತಾನೇ ಇದ್ದೀನಿ ಕೇಳ್ತಾನೇ ಇರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ನೆಕ್ಷ್ಟು ಅಕ್ಷಯ್ ಕುಮಾರು ಅಷ್ಟೆನೆ ಅವ್ರ್ದುಅಷ್ಟೆ ತುಂಬ ಚ್ ಆಗ ತುಂಬಾನೆ ಚೆನ್ನಾಗಿತ್ತು ಈಗ ಅದ್ರಲ್ಲಿ ನನಗೆ ಸಿಂಗ್ ಇಸ್ ಕಿಂಗ್ ಈಸ್ ಅಂದರೆ ತುಂಬ ಆ ಮೂವಿ ನನಗೆ ಇಷ್ಟ ಆಗಿದೆ ಅಕ್ಷಯ್ ಕುಮಾರ್ದು ಆಗಿರ್ಬೋದು ಮತ್ತು ನಮಗೆ ಇನ್ನ ಸಲ್ಮಾನ್ ಖಾನ್ ಬಗ್ಗೆ ಅಂತು ಕೇಳಲೇ ಬೇಡಂಗಿಲ್ಲ ಅವ್ರ್ದ ನನಗೆ ಹಮ್ ದಿಲ್ ದ್ ಹಮ್ ದಿಲ್ ದೇ ಚುಕೆ ಸಮಿನ್ ಇಷ್ಟ ಮತ್ತು ಹಮ್ ಆಪ್ಕೆ ಹೇ ಕೌನ್ ಇಷ್ಟ ಮತ್ತು ಸಾಜನ್ ಹೀಗೆ ಹಲವಾರು ಮೂವೀಸ್ ನನಗೆ ತುಂಬನೆ ಇಷ್ಟ ಆಗಿದೆ ನನಗೆ ಹಾ ಹೀಗೆ ಸಿನಿಮಾ ಮತ್ತು ಟಿವಿ ಶೋಸು ನನಗೆ ತುಂಬನೆ ಇಷ್ಟ ಪುಸ್ತಕಗಳನ್ನ ನಾನು ಮೊದಲು ಓದ್ತಯಿದೆ ಬಟ್ ಇತ್ತೀಚೆಗೆ ಅದು ತುಂಬಾ ಕಡಿಮೆ ಬಟ್ಟು ನಾವು ಪುಸ್ತಕಗಳನ್ನ ಓದ್ಬೇಕು ಸಿನಿಮಾಗಳನ್ನ ನೋಡಬೇಕು ಟಿವಿ ಶೋನ ನೋಡಬೇಕು ಎಲ್ಲಾದರಲ್ಲೂ ನಾವು ಇರ್ಬೇಕು ಅಂತ ನಾನು ಅನ್ಕೋತಿನಿ